ಹಲೋ ನಮಸ್ತೆ ಹ್ಞೂ ಹೌದು ಸರ್ ನಾವು ಲ್ಯಾನ್ ಡ್ಲಿಂಗ್ಸ್ ಮಾಡ್ತೇವೆ ಹೇಳಿ ಸರ್ ಖಂಡಿತ ಒಂದು ಜಾಗವಿದೆ ತುಮ್ ಉಡುಪಿ ಹತ್ರನೇ ಒಂದು ಉತ್ತಮ ಜಾಗವಿದೆ ಸರ್ ಸುರೊ ಜಾಗದಲ್ಲಿ ಒಂದು ಫರ್ನಿಷಡ್ ಫುಲ್ಲಿ ಫರ್ನಿಷಿಡ ಒಂದು ಅದ್ಭುತವಾದ ಮನೆಯಿದೆ ಮನೆಗೆ ಹತ್ತಿರನೇ ಕಾಲೇಜಿದೆ ಸ್ಕೂಲಿದೆ ಪಾರ್ಕಿದೆ ಸೊ ಈ ಜಾಗ ನಿಮಗೆ ಕೊಡ್ಬೌದು ಮಾಡಿಸಿ ಕೊಡ್ಬೌದು ಸರ್ ಸರ್ ಉಡುಪಿ ಹತ್ರ ಕಿನ್ನಿಮೂಲ್ಕಿ ಅನ್ನುವಂಥ ಜಾಗದಲ್ಲಿದೆ ಸರ್

ಸರ್ ನಿಮಗೆ ಎಷ್ಟು ಸೆಣ್ಸ್ ಜಾಗ ಬೇಕಿತ್ತು ಓಕೆ ಇದು ಎಂಟು ಎಂಟು ಎಂಟು ಎ ಖಂಡಿತ ಹೌದು ಎಂಟು ಸೆಣ್ಸ್ ಇದೆ ಫರ್ನಿಷಡ್ ಮನೆಯಿದೆ ಪಕ್ಕದಲ್ಲೇ ಸ್ಕೂಲಿದೆ ಹಾಸ್ಪಿಟಲಿದೆ ಪಕ್ಕದಲ್ಲೇ ನಿಮಗೆ ಗಾರ್ಡನ್ ಇದೆ ಪಾರ್ಕ್ ಇದೆ ಸೊ ಮಕ್ಳನ್ನು ಕೂಡ ಕರ್ಕೊಂಡೋಗ್ಬೌದು ನಿಮಗೂ ಎಲ್ಲದಕ್ಕೂ ಒಳ್ಳೆಯ ಪ್ಲೇಸ್ ಇದೆ ಇದು

ಟೋಟಲ್ ಫರ್ನಿಷಡ್ ಮನೆ ಆದ್ದರಿಂದ ಒಂದು ನಲವತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಹೌದು ಏ ಏ ಏನು ಕಾಂಪ್ಲಿಕೇಟೆಡ್ ಇಲ್ಲ ಇದು ಫ್ಲೋಟೆ ಬೇರೆ ಫ್ಲೋಟ್ ಮಾಡಿ ಅದನ್ನು ಬೇರೆ ಒಂದು ಜಾಗದಲ್ಲಿದೆ ಅದಕ್ಕೆ ಸ್ಟ್ರೆಯ್ಟ್ ನಿಮಗೆ ರೋಡ್ ಸೈಡಲ್ಲೇ ಇರೋದ್ರಿಂದ ಮನೆಗೆ ಕಂಪ್ಲೀಟಾಗಿ ನಿಮ್ಮ ವೆಹಿಕಲ್ಗಳನ್ನು ತರ್ಬೌದು ಸೊ ರೋಡ್ ಸೈಡ್ ಆದ್ದರಿಂದ ಹಂಡ್ರೆಡ್ ಪರ್ಸೆನ್ ಹಂಡ್ರೆಡ್ ಪರ್ಸೆನ್ ಹಂಡ್ರೆಡ್ ಪರ್ಸೆನ್ ಹೌದು ಸರ್ ಸರ್ ನೀವು ನಮ್ಮ ನಮ್ಮ ನಮ್ಮ ನಮ್ಮ ಆಫೀಸ್ಗೆ ಬಂದರೆ ಜಾಗದ ರೆಕೊರ್ಡು ಎಲ್ಲವೂ ಇದೆ ಆರ್ ಟಿ ಸಿ ಎಲ್ಲವೂ ನಿಮಗೆ ತೋರಿಸ್ತೇವೆ ಸರ್ವೆ ನಂಬರ್ ಎಲ್ಲವೂ ತೋರಿಸ್ತೇವೆ ನೀವು ಆಫೀಸ್ಗೆ ಬನ್ನಿ ಸರ್ ಹಾಂ ಬನ್ನಿ ಸರ್ ನಾಳೆ ಬೆಳಗ್ಗೆ ಆಫೀಸ್ಗೆ ಬನ್ನಿ ಸರ್ ಖಂಡಿತ ಖಂಡಿತ ಡಾಕ್ಯೂಮೆಂಟ್ ರೆಡಿ ಇದೆ ಸರ್ ಬನ್ನಿ ಖಂಡಿತ ಖಂಡಿತ ಸರ್ ಸ್ಪಾಟ್ ತೋರ್ಸೋಣ ಸ್ಪಾಟು ತೋರ್ಸೋಣ ನಾಳೆ ನೀವು ಆಫೀಸಿಗೆ ಬಂದರೆ ಆಫೀಸಿಂದ ನಿಮಗೆ ಸ್ಪಾಟಿಗೆ ಕರ್ಕೊಂಡೋಗ್ತೇನೆ ನಿಮ್ಮ ಜಾಗದ ರೆಕೊರ್ಡ್ಸ್ ಎಲ್ಲವನ್ನು ತೋರಿಸ್ತೇನೆ ಆ ಲ್ಯಾಂಡ್ನ ಓನರ್ ಕೂಡ ಬರ್ತಾರೆ ಜೊತೆಗೆ ನಾವು ಫೇಸ್ ಟು ಫೇಸ್ ಮಾತಾಡುವ ಬನ್ನಿ ಸರ್ ಮಾ ಮಾಡ್ಬೌದು ಸರ್ ಮಾಡ್ಬೌದು ಬಾಯ್ ಓಕೆ ಸರ್